ನಮ್ಮ ದೇಶದ ಈ ಫ್ಯಾಷನ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ ಮೊದಲೆಲ್ಲ ಅವರು ಒಳ್ಳೊಳ್ಳೆಯ ಬಟ್ಟೆಯನ್ನು ತೊಟ್ಟು ಬರುವಾಗ ಅವರಿಗೆ ಕೈ ಎತ್ತಿ ಮುಗಿಬೇಕನ್ನಿಸ್ತಿತ್ತು ಇವಾಗ ಹಾಕುವ ಬಟ್ಟೆಗಳನ್ನು ನೋಡಿದರೆ ಕೈ ಎತ್ತಿ ಬಾರಿಸಬೇಕನ್ನಿಸ್ತದೆ ಮೊದಲೆಲ್ಲ ಗಂಡಸರು ಪೈಜಾಮ ಪಂಚೆ ಎಲ್ಲ ಉಟ್ಟುಕೊಂಡು ಧೋತಿ ಎಲ್ಲ ಹಾಕಿಕೊಂಡು ಗಂಧ ಇಟ್ಟುಕೊಂಡು ಬರುವಾಗ ಅದರದ್ದು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದರು ಅವರ ಮೇಲೆ ಒಳ್ಳೆಯ ಭಾವನೆ ಬರ್ತಾ ಇತ್ತು ಹೆಣ್ಣುಮಕ್ಕಳು ಸೀರೆ ಉಟ್ಟುಕೊಂಡು ಮೈ ತುಂಬ ಸೀರೆ ಉಟ್ಟುಕೊಂಡು ಬಳೆ ಹಾಕಿಕೊಂಡು ಕುಂಕುಮ ಇಟ್ಟುಕೊಂಡು ಅಷ್ಟು ಹೂ ಮುಡ್ಕೊಂಡು ಅಷ್ಟು ಚೆನ್ನಾಗಿ ಬರ್ತಾ ಇದ್ದರು ಅದಕ್ಕೆ ಅದು ನೋಡೋದ್ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಇರ್ತಿತ್ತು ಈಗಿದ್ದ ಗಂಡುಮಕ್ಕಳು ಹೆಣ್ಣುಮಕ್ಕಳು ಹಾಕುವ ಬಟ್ಟೆ ನೋಡಿದರೆ ನಮಗೇ ಬೇಸರ ಆಗತ್ತೆ ಅವರ ಅವರು ಹಾಕಿರೋ ಬಟ್ಟೆಯಲ್ಲಿ ಎಲ್ ಎಲ್ಲಿ ಹರ್ಕೊಂಡು ಇರ್ತದೋ ಅವರಿಗೇ ಗೊತ್ತಿರೋದಿಲ್ಲ ಅಷ್ಟು ಚಿಂದಿ ಆಯೋ ಬಟ್ಟೆ ಥರ ಹಾಕಿಕೊಂಡಿರ್ತಾರೆ ಅದು ಕೇಳಿದರೆ ಫ್ಯಾಷನ್ ಅಂತಾರೆ ನನ್ನ ಅಭಿಪ್ರಾಯ ಏನಂತ ಹೇಳಿದರೆ ಮೊದಲಿನ ಥರದ ಬಟ್ಟೆಗಳಲ್ಲದಿದ್ದರೂ ಇವಾಗದ ಥರದ್ದೇ ಬಟ್ಟೇನೆ ಆದರೂ ಮೈ ಮುಚ್ಚೊ ಹಾಗಿರಬೇಕು ಮತ್ತೆ ನೋಡಿದರೆ ಗೌರವ ಕೊಡುವ ಹಾಗಿರಬೇಕು ಹಳೇ ಕಾಲದ ತರಹ ಧೋತಿ ಅದನ್ನೇ ತೊಟ್ಟುಕೊಳ್ಳಿ ಅಂತ ನಾವು ಹೇಳುವುದಿಲ್ಲ ಆದರೆ ಈಗಿನ ಕಾಲಕ್ಕೆ ತಕ್ಕಂತೆ ಆ ಬಟ್ಟೆಗಳನ್ನು ನೋಡು ನೋಡುವ ಕಣ್ಣಿಗೆ ಚೆನ್ನಾಗಿ ಕಾಣುವಂತೆ ಅಥವಾ ಅವರ ಮೇಲೆ ಗೌರವ ಬರುವಂಥ ಇದು ಹಾಕಬೇಕಂತ ನನ್ನ ಅಭಿಪ್ರಾಯ ಹಾಗೆ ನಾನು ಬಟ್ಟೆಯನ್ನು ತಗೊಳ್ಳುವಾಗ ನಮ್ಮ ಊರಲ್ಲಿ ಒಂದು ನರಸಿಂಹ ನಾಗಪ್ಪ ಶೆಣೈ ಅಂತ ತುಂಬ ವರ್ಷದ ಒಂದು ಬಟ್ಟೆ ಅಂಗಡಿ ಇದೆ ಎಲ್ಲ ಫ್ಯಾಷನ್ ಅವರ ಬ್ರಾಂಡೆಡ್ ಇಟೆಮಿದ್ದೆ ಬೇರೆ ಬೇರೆ ಅಂಗಡಿ ಬರತ್ತೆ ನಾನು ಬ್ರಾಂಡೆಡ್ ಐಟಂ ಅಂಗಡಿಗೆಲ್ಲ ಹೋಗೋದಿಲ್ಲ ಒಂದೇ ಅಂಗಡಿಯಲ್ಲಿ ಎಲ್ಲ ತರಹದ ಬ್ರಾಂಡೆಡ್ ಐಟಂ ಸಿಗುವಂತಹ ಅಂಗಡಿಗೆ ಹೋಗಿ ತಗೊಳ್ತೇನೆ